ನನಗೆ ಆಸಕ್ತಿ ಮೂಡಿಸಿದ ಪ್ರಸ್ತುತ ಸಂಗತಿ ಎಂದರೆ ಶಿಕ್ಷಕರ ಮಾರ್ಗದರ್ಶನ ನಾನು ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವಾಗ ನನ್ನ ಶಿಕ್ಷಕರ ಮಾರ್ಗದರ್ಶನವು ತುಂಬಾ ಇಷ್ಟವಾಗುತ್ತಿತ್ತು ಏಕೆಂದರೆ ಅವರು ಬೋಧನೆಯನ್ನು ಮಾಡೋ ಬೋಧನೆಯನ್ನು ಮಾಡುವ ಮುಖಾಂತರವೇ ನಮಗೆ ಜೀವನದ ಮಾರ್ಗವನ್ನು ಕೂಡ ಹೇಳಿಕೊಡುತ್ತಿದ್ದರು ನಮ್ಮ ಜೀವನದಲ್ಲಿ ಪ್ರತಿ ಬರುವ ಪ್ರತಿಯೊಂದು ಸೋಲು ಗೆಲುವುಗಳನ್ನು ನಾವು ತುಂಬ ಧೈರ್ಯದಿಂದ ಎದುರಿಸಬೇಕೆಂದು ಪಾಠವನ್ನು ಮಾಡುತ್ತಿದ್ದರು